ಯೋಗ ಅಂತ ಹೇಳಿದ್ರೆ ಒಂದು ಹಿಂದಿನ ಒಂದು ಪಾರಂಪರಿಕ್ವಾಗಿ ಬಂದ ಒಂದು ಎಕ್ಸರ್ಸೈಸ್ ಅಂತೀಗ ಚೇಂಜಾಗಿದೆ ಅದು ಯೋಗ ಮುಂಚೆ ಇತ್ತು ಈ ಯೋಗವು ನಮ್ಮ ದೇಹದ ಹಲವು ಎಲ್ಲ ಭಾಗಗಳಿಗೆ ಒಂದು ವ್ಯಾಯಾಮ ದೊರಕುವಂತಹ ಒಂದು ಕೆಲವು ಆಸನಗಳಿವೆ ಆ ಆಸನಗಳಿಂದ ಎಷ್ಟೋ ದೊಡ್ಡ ರೋಗಗಳು ಆಗಲಿ ನಿವಾರಣೆ ಮಾಡ್ಬೋದು ಮೊದಲಾಗಿ ತಲೆಗೆ ತಲೆ ಕಣ್ಣು ಕಿವಿ ಎಲ್ಲ ನಮ್ಮ ದೇಹದ ಪಂಚೇಂದ್ರಿಯಗಳಿಗೂ ಒಂದು ವ್ಯಾಯಾಮ ಸಿಗುವಂತಹ ಒಂದು ಕಲೆ ಆಗಿದೆ ಈ ವ್ಯಾಯಾಮದಿಂದ ನಮಗೆ ದೊರಕೋ ಒಂದು ಲಾಭವೇನಂದ್ರೆ ದೇಹಕ್ಕೆ ಶಕ್ತಿ ಹಾಗೇಯೇ ರೋಗ ನಿರೋಧ ಶಕ್ತಿ ಹೆಚ್ಚಾಗ್ತದೆ ಹಾಗೆ ನಾವು ನಮ್ಮ ದೇಹ ಒಂದು ಆರೋಗ್ಯಕರ ಬಲಿಷ್ಠವಾಗಿ ಒಂದು ಇರಲಿಕ್ಕೆ ಈ ಯೋಗವು ಮುಖ್ಯ ಕಾರಣವಾಗಿದೆ ಯೋಗವು ಒಂದು ಕೇವಲ ನಮ್ಮ ದೇಹಕ್ಕೆ ಅಲ್ಲದೆ ಇದು ನಮ್ಮ ಮನಸ್ಸಿಗೂ ಶಾಂತಿ ನೆಮ್ಮದಿಯನ್ನು ಒದಗಿಸುತ್ತದೆ ಇದರಿಂದ ನಾವು ನಮ್ಮ ಕೋಪವನ್ನು ಕೂಡ ಒಂದು ಕಂಟ್ರೋಲ್ ಮಾಡ್ಕೊಬೋದು ಇಲ್ಲ ಈ ಹಾಗೆಯೇ ನಮ್ಮ ಒಂದು ದೇಹದ ಶಕ್ತಿ ಅಂದರೆ ನಾವೀಗ ಈಗ ಹಿಂದಿನ ಕಾಲದವ್ರು ಅರವತ್ತು ನೂರು ವರ್ಷ ಬದುಕಿದ್ದರು ಅದಕ್ಕೆ ಒಂದು ಕಾರಣ ಯೋಗ ಅಂತ ಹೇಳ್ಬೋದು ಯೋಗದಿಂದ ಈಗ ಒಂದು ಎಷ್ಟೋ ರೋಗಗಳನ್ನು ಕೂಡ ತಡೆಗಟ್ಬೋದು ಈ ರೋಗವಲ್ಲದೆ ಮತ್ತು ಕೆಲವೊಂದು ಅಂದರೆ ಈಗ ಒಂದು ಕೆಲವೊಂದು ಸೈಡ್ ಒಂದು ಸೈಡ್ ಶಕ್ತಿ ಹೋದ್ಹಾಗೆ ಆಗೋದು ಪಾರ್ಶ್ವ ವಾಯು ಅಂತಹ ಕೆಲವೊಂದು ಕೆಲವೊಂದು ಪಕ್ಷಿವಾತ ಅಂತಹ ದೊಡ್ಡ ದೊಡ್ಡ ರೋಗಗಳಿಗೂ ಸಹ ಕೆಲವೊಂದು ಮುದ್ರೆಗಳು ಅಂದರೆ ಬ್ರಾಹ್ಮರಿ ಮುದ್ರೆ ಇಂತಹ ಒಂದು ಮುದ್ರೆಗಳಿಂದ ಈ ರೋಗಗಳನ್ನು ಗುಣ ಮಾಡ್ಬೋದು ಅಲ್ಲದೆ ಇನ್ನೊಂದು ಕೆಲವೊಂದು ಊತಗಳು ಕಾಲಿನಲ್ಲಿರುವ ಊತಗಳಿಗೆ ಈಗ ಎಷ್ಟೋ ದೊಡ್ಡ ಅಮೇರಿಕದಂತಹ ದೇಶಗಳು ಸಹ ಕ್ಯಾನ್ಸರಿನಂಥ ರೋಗಗಳನ್ನು ನಿವಾರಣೆ ಮಾಡೋಕ್ಕೆ ಯೋಗವನ್ನು ಬಳಸ್ತಿದ್ದಾರೆ ಈ ಯೋಗದಿಂದ ಆಗುವ ಒಂದು ಮುಖ್ಯ ಒಂದು ಒಂದು ಪರಿಣಾಮ ಏನಂದರೆ ಇದು ಕೇವಲ ವ್ಯಾಯಾಮ ಅಂತ ಅಲ್ಲ ಇದು ನಮ್ಮ ಮನಸ್ಸಿಗೂ ಸಂಬಂಧಿಸಿದೆ ಮನಸ್ಸಾಗಿರಲಿ ಹಾಗೆಯೇ ಯೋಗ ಮಾಡೋರು ಯಾವತ್ತೂ ಕೂಡ ಅಷ್ಟು ಬೇಗ ಕೋಪ ಮಾಡ್ಕೊಳ್ಳುದಾಗಲೀ ರೋಗವನ್ನು ಪಡೆಯುದಾಗಲೀ ಆಗುವುದಿಲ್ಲ ಹಾಗೆಯೇ ಇವ್ರಿಗೂ ಟೆನ್ಷನ್ ಕೂಡ ರಿಮು ಹೋಗ್ತದೆ ಟೆನ್ಷನ್ ಮೇಯ್ನ್ ಒಂದು ತಲೆ ಒಂದು ಮುಖ್ಯ ಒಂದು ರೋಗಕ್ಕೆ ಕಾರಣ ಟೆನ್ಷನ್ ಬಿಳಿ ಕೂದಲು ಸಣ್ಣ ವಯಸ್ಸಿನಲ್ಲಿ ಆಗ್ಬೋದು ಇಂತಹ ರೋಗಗಳಿಗೆಲ್ಲ ನಮ್ಮ ಯೋಗವು ಇದಕ್ಕೆಲ್ಲ ಒಂದು ಪ್ರಮುಖ ಪರಿಹಾರವಾಗಿದೆ ಆದರೆ ಈಗಿನ ಕಾಲದಲ್ಲಿ ಯೋಗವನ್ನು ಕೇವಲ ಒಂದು ವ್ಯಾಯಾಮ ಅಂತ ತಿಳ್ಕೊಂಡಿದ್ದಾರೆ ಅದು ಖಂಡಿತವಾಗಿಯೂ ತಪ್ಪು ಯೋಗ ಕೇವಲ ವ್ಯಾಯಾಮವಲ್ಲ ಇದು ವ್ಯಾಯಾಮ ಅಂದರೆ ಕೈ ಕಾಲುಗಳಿಗೆ ಒಂದು ಶಕ್ತಿ ಆಗಲಿ ಅಥವ ನೋವು ನಿವಾರಣೆ ಹಾಗೆಯೇ ಒಂದು ಆಟವಾಡೋಕ್ಕಿಂತ ಮುಂಚೆ ಶಕ್ತಿ ಸಿಗಲೆಂದು ಯೋಗ ಮಾಡೋದು ಅಲ್ಲ ಕೆಲವೊಂದು ಯೋಗದಲ್ಲಿ ಕೇವಲ ದೈಹಿಕವಾಗಿ ಅಲ್ಲ ಮಾನಸಿಕವಾಗಿ ಕೂಡ ಕೆಲವೊಂದು ಆಸನಗಳಾಗಿದೆ ಮುದ್ರೆಗಳು ಈ ಥರ ತುಂಬ ಒಂದು ಅಂದರೆ ಇದಿದೆ ತುಂಬ ಒಂದು ವೆ ಇದು ವೆರೈಟಿ ಕೂಡ ಇದೆ ಹಾಗೆಯೇ ಈಗಿನ ಕಾಲದಲ್ಲಿ ಯೋಗವನ್ನು ತುಂಬ ಕಡಿಮೆಯಾಗಿ ಬಳಸ್ತಿದ್ದಾರೆ ಅದನ್ನೀಗ ನಾವೊಂದು ಜಾಸ್ತಿ ಮಾಡಬೇಕು ಈಗಿನ ಕಾಲ್ದಲ್ಲಿ ತುಂಬ ಜಾಸ್ತಿ ರೋಗ ಬರ್ತಿರೋದೆ ಈ ಯೋಗದಂತಹ ಒಂದು ಮುಖ್ಯ ಒಂದು ಅಂದರೆ ಎಲ್ಲರೂ ಮಾಡ್ತಿದ್ದಾರೆ ಯೋಗವನ್ನು ಪುನಃ ಇದು ಬಳಸಿ ಇದನ್ನು ಯೋಗವನ್ನು ಜಾಸ್ತಿ ಉನ್ನತ ಮಟ್ಟಕ್ಕೆ ತಗೊಂಡ್ಹೋದ್ರೆ ಇದು ನಮ್ಮ ದೇಶದ ಹೆಮ್ಮೆ ಕೂಡ ಹೌದು ನಮ್ಮ ದೇಶದಲ್ಲಿ ಹುಟ್ಟಿ ಒಂದು ವಿಶ್ವದಾದ್ಯಂತ ಒಂದು ಹರಡುತ್ತಿರುವ ಮುಖ್ಯವಾದ ಒಂದು ಕಲೆಯಾಗಿದೆ ಈ ಕಲೆಯನ್ನು ನಾವೇ ಬೆಳೆಸಬೇಕು ಯಾಕಂದರೆ ಇದರಲ್ಲಿ ಯಾವುದೇ ಒಂದು ನಷ್ಟ ಒಂದು ಪರ್ಸೆಂಟ್ ನಷ್ಟ ಕೂಡ ಇಲ್ಲ ಎಲ್ಲ ಲಾಭವೇ ಅಂದರೆ ಯೋಗವು ನಿಮಗೆ ಯಾವಾಗಲೂ ಒಟ್ಟು ಒಟ್ರಾಶಿ ಮಾಡ್ಲಿಕ್ಕಾಗೋದಿಲ್ಲ ಬೆಳಗ್ಗೆ ಎದ್ದು ಮಾಡಿದರೆ ತುಂಬ ಒಳ್ಳೆಯದು ಹಾಗೆಯೆ ನಾವು ನಾನು ನೋಡಿದ ಉದಾಹರಣೆಗಳು ತುಂಬ ಇದೆ ಅಂದರೆ ಎಷ್ಟೋ ಒಂದು ನಿಲ್ಲಲು ಆಗದವರು ಈ ಯೋಗದಿಂದ ನಿಂತು ನಡೆದು ಓಡಾಡುವಂತಹ ಪರಿಸ್ಥಿತಿಗಳು ತುಂಬ ಆಗಿದೆ ಯೋಗ ಯೋಗವು ಕೇವಲ ಒಂದು ಕಲೆ ಅಲ್ಲ ಇದೊಂದು ನಮ್ಮ ಜೀವನದ ಒಂದು ಭಾಗವಾಗ್ಬೇಕು ಈ ಜೀವನ ಒಂದು ಭಾಗವಾದ್ರೆ ನಮ್ಮ ಜೀವನವು ಎಷ್ಟೋ ವರ್ಷಗಳು ಸಹ ನೂರು ವರ್ಷಗಳು ಈಗ ಕೂಡ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಬದುಕಬೋದಂಥ ಸನ್ನಿವೇಶಗಳು ಉಂಟಾಗಬೋದು ಇಲ್ಲ ಈ ಯೋಗವನ್ನು ಮಾಡುವುದೇ ಇಲ್ಲ ಅಂತ ಹೋದರೆ ಈಗ ಮೂವತ್ತು ವರ್ಷ ನಲ್ವತ್ತು ವರ್ಷದಲ್ಲಿ ಕೈ ಕಾಲುಗಳಲ್ಲಿ ಊನ ಆದರೆ ಪಕ್ಷಿವಾತಂತಹ ದೊಡ್ಡ ದೊಡ್ಡ ರೋಗಗಳಿಗೆ ತುತ್ತಾಗ್ಬೋದು ಇಷ್ಟು ಹೇಳ್ತಾ ನಾ ಮುಗಿಸ್ತಿದ್ದೇನೆ ಬಾಯ್ ಟಾಟಾ